ಹಾಂ ನಮಸ್ತೆ ಹೇಳಿ ಹಾಂ ಹೌದಾ ಅವರೇ ಹಾಂ ಏನು ಹೇಳಿ ಹಾಂ ಫ್ರೀ ಇದ್ದೇನೆ ಫ್ರೀ ಇದ್ದೀನಿ ಹೇಳಿ

ಹಾಂ ಹಾಂ

ಹಾಂ ಹಾಂ ಓಕೆ ಓಕೆ ಆಂ

ಹೌದ್ರಾ ಹಾಂ ಓಕೆ ಆದರೂ ಏನೋ ಒಂದು ಇಲ್ಲಿಂದ ಹೇಳಬಲ್ಲೆ ಬಟ್ ನೀವು ಕ್ಲಿನಿಕಿಗೆ ಬಂದರೆ ಒಳ್ಳೆದ್ರಿ ನೀವು ಅಲ್ಲಿಂದ ಕೇಳ್ಕೊಳೋರು ಏನು ಬ್ಲಡ್ ಟೆಸ್ಟ್ಗಳು ಕೊಡಬೇಕಾಗತ್ತೆ ಕೆಲವು ಅಲ್ವಾ ಬ್ಲಡ್ ಟೆಸ್ಟ್ ಕೊಡದೆ ನಾವು ಜನರಲ್ ಆಗಿ ಯಾವ ಮೆಡಿಸನ್ನೂ ಹೇಳೋಕ್ಕಾಗಲ್ಲ ಏನೊಂದು ಪಾ ಶೀತ ನೆಗಡಿ ಜ್ವರ ಅಂತೇಳಿ ಪ್ಯಾರಾಸಿಟಮಲ್ ಹೇಳ್ಬೋದು ಅಲ್ಲವ್ರಾ ಆದಷ್ಟು ನೀವು ಕ್ಲಿನಿಕಿಗೆ ಬನ್ನಿ ಹಾಂ ಆಯಿತು ಇವರೇ

ಹಾಂ ನಾಳೆ ಇರಲ್ಲ ನಾನು ಬೇರೆ ಕಡೆ ಹೋಗ್ತಾ ಇದ್ದೀವಿ ಹಾಂ ಹಾಂ ಹಾಂ ಈವಿನಿಂಗ್ ಸಿಕ್ತಿರು ಬನ್ನಿ ಹೌದು ಆದಷ್ಟು ಒಂದು ಸ್ವಲ್ಪ ಜನ್ರಲ್ಲಾಗಿ ಹೇಳ್ತೀನಿ ಪ್ಯಾರಾಸಿಟಮಲ್ ತಗೊಳ್ಳಿ ಹ್ಞೂ ಒಂದು ಕೋಲ್ಡ್ ಇದು ಬರುತ್ತೆ ಕೋಲ್ಡ್ ಶಿರಪ್ಪೊಂದು ತಗೊಳ್ಳಿ ಈಗ ಸದ್ಯಕ್ಕೆ ಜನ್ರಲ್ಲಾಗಿ ಹೇಳಿರ್ತೀನಿ ಒಂದು ಸಿನಾರೆಸ್ಟ್ ತಗೊಳ್ಳಿ ಶೀತ ಜಾಸ್ತಿ ಇದೆ ಅಂತ ಹೇಳಿದರೆ ಸಿನಾರೆಸ್ಟು ಬೆಳಿಗ್ಗೆ ಒಂದು ಸಂಜೆ ಒಂದು ತಗೊಳ್ಳಿ ಆಮೇಲೆ ಬ ಅದಕ್ಕೂ ಕಡಿಮೆ ಆಗಿಲ್ಲ

ಹಾಂ ಹಾಂ ಹಾಂ ಹಾಗೆ ಮಾಡಿ ಆಮೇಲೆ ಸ್ಟೀಮ್ ತಗೊಳಿ ಬೆಳಿಗ್ಗೆ ಮತ್ತು ಸಂಜೆ ಆದಷ್ಟು ಸ್ವಲ್ಪ ಬೆಚ್ಚಗೆ ಇರಿ ಮನೆಯಲ್ಲಿ ಹಾಂ ಓಕೆ ಓಕೆ ಸರಿ ಓಕೆ ರೀ ಓಕೆ ಓಕೆ ಓಕೆ ಓಕೆ ಸರಿ